ನಮ್ಮ ತುಮಕೂರು ಜಿಲ್ಲೇಲಿ ಜಾಸ್ತಿ ವ್ಯವಸಾಯನ ನಂಬ್ಕೊಂಡಿರೋ ಜನರಿದ್ದಾರೆ ಯಾಕೆಂದರೆ ಇಲ್ಲಿ ನಮ್ಮ ತುಮಕೂರು ಜಿಲ್ಲೆ ಆರ್ಥಿಕತೆ ಮುಖ್ಯವಾದ ಕಾರಣ ಅಂದರೇನೆ ವ್ಯವಸಾಯ ಇಲ್ಲಿ ರೈತರು ಜಾಸ್ತಿ ಅಡಿಕೆ ತೆಂಗು ರಾಗಿ ಗೋಧಿ ಭತ್ತ ಮತ್ತು ಕಡ್ಲೆಬೀಜ ಈ ರೀತಿ ಬೆಳೆಗಳನ್ನು ಬೆಳೀತೇವೆ ಅದು ತುಂಬ ಲಾಭವಾಗಿದೆ ಯಾವುದೇ ತೊಂದರೆ ಕೊಡೋದಿಲ್ಲ ಯಾಕೆಂದರೆ ಇಲ್ಲಿ ಒಳ್ಳೆಯ ಬೆಳೆ ಮಳೆ ಎಲ್ಲ ಆಗುತ್ತೆ ಮತ್ತೆ ಇಲ್ಲಿನ ನೀರು ನೀರಿನ ವ್ಯವಸ್ಥೆಯು ಚೆನ್ನಾಗಿರೋದರಿಂದ ಎಲ್ಲ ರೈತರು ಕು ತುಂಬ ಸುಲಭವಾಗಿ ಬೆಳೀತಾರೆ ಬೆಳೆಗಳನ್ನು ಮತ್ತು ಅವರಿಗೆ ಅದು ತುಂಬ ಲಾಭವನ್ನು ತಂದ್ಕೊಡುತ್ತೆ ಈ ರೀತಿ ನಮ್ಮ ರೈತರು ಆರ್ಥಿಕತೆಯನ್ನು ಇಂಪ್ರೂವ್ ಮಾಡ್ಕೋತಾರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮತ್ತೆ ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಕೈಗಾರಿಕಾ ಸ್ಥಳಗಳಿವೆ ಅದು ದಾ ದಾಬಸ್ಪೇಟೆ ಹತ್ರನೂ ಇದೆ ಮತ್ತೆ ಕ್ವಾರ ಈ ಕಡೆ ಎಲ್ಲ ಶಿರಾ ಗೇಟು ಈ ಸೈಡೆಲ್ಲ ತುಂಬ ಕೈಗಾರಿಕಾ ಕಂಪ್ನಿಗಳಿವೆ ಮತ್ತೆ ಅಲ್ಲಿ ಕೆಲಸಕ್ಕೆ ತುಂಬ ಜನಗಳು ಹೋಗ್ತಾರೆ ಒಳ್ಳೆಯ ಸೌಲಭ್ಯಗಳಿದೆ ಎಲ್ಲ ಬಸ್ ವ್ಯವಸ್ಥೆಗಳಿರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆದರೆ ನಮ್ಮ ಜನಗಳಿಗೆ ಏನು ಸಮಸ್ಯೆ ಅಂದರೆ ನಮಗಿಲ್ಲಿ ಕರೆಂಟ್ ವ್ಯವಸ್ಥೆ ಕರೆಕ್ಟಾಗಿ ಕೊಟ್ಟಷ್ಟುನೂ ರೈತರಿಗೆ ಒಳ್ಳೆಯದು ಆವಾಗ ಅವರಿಗೆ ಮೋಟ್ರ್ ಆನ್ ಮಾಡ್ಕೊಂಡು ಗಿಡಗಳಿಗೆ ಸಸಿಗಳಿಗೆಲ್ಲ ನೀರಾಯ್ಸ್ಕೊಬಹುದು ಈ ಸೌಲಭ್ಯಗಳು ಸರ್ಕಾರದವರು ಮಾಡಿಕೊಡ್ಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ವ್ಯವಸ್ಥೆ ಕೊಟ್ಟಾಗ ರೈತರಿಗೂ ಎಲ್ಪಾಗುತ್ತೆ ಜನಗಳಿಗೂ ಎಲ್ಪಾಗುತ್ತೆ ಮತ್ತೆ ಕೈಗಾರಿಕಾ ಸ್ಥಳಗಳಿಗೂ ಎಲ್ ಎಲ್ಪಾಗುತ್ತೆ ಈ ರಿ ಆವಾಗ ಎಲ್ಲ ಚೆನ್ನಾಗಿ ಕೆಲಸಗಳು ನಡೀತವೆ ಒಳ್ಳೆಯ ಸಂಬಳಗಳು ಬರ್ತಾವೆ ಎಲ್ಲ ಟ್ಯಾಕ್ಸ್ಗಳು ಬರುತ್ತೆ ಈ ರೀತಿ ಆರ್ಥಿಕತೆ ನಮ್ಮ ತುಮಕೂರು ಜಿಲ್ಲೆಯಿಂದನೂ ನಾವು ಡೆಡಿಕೇಟ್ ಮಾಡ್ಬೋದು ಎಲ್ಲಾ ಥರದ ಉದ್ಯಮಗಳು ಅವರು ಒಳ್ಳೆಯ ಟ್ರಾನ್ಸ್ಪೋರ್ಟೇಶನ್ ಇದ್ದಾಗ ಉದ್ಯಮಗಳು ಚೆನ್ನಾಗಿ ಓಡಾಡ್ಕೊಂಡೆ ಅವರ ಕೆಲಸಗಳು ಮಾಡ್ಕೊಂಡು ಬಿಸ್ನೆಸ್ಗಳು ಮಾಡ್ಕೊಂಡಿರ್ತಾರೆ ಈ ರೀತಿ ನಾವು ಆರ್ಥಿಕತೆಗಳನ್ನು ನಾವು ಸಹಾಯ ಮಾಡ್ಬೋದು ನಮ್ಮ ಜಿಲ್ಲೆಯಿಂದ ಮತ್ತು ಇಲ್ಲಿನ ಜನಗಳು ಕೂಡ ತುಂಬ ಖುಷಿಯಾಗಿರ್ತಾರೆ ಅವರಿಗೆ ಎಲ್ಲ ಸೌಲಭ್ಯಗಳು ಸಿಕ್ದಾಗ